ಓ ನೀವು ಸಿಮ್ ಕಾರ್ಡ್ ತಗೊಳ್ಬೇಕು ಅಂತಿದ್ದೀರಾ ಹೊಸದಾಗಿ ಸರಿ ತಗೋಬೋದು ನೋಡಿ ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಮುಖ್ಯವಾಗಿ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದ್ರ ಜೊತ್ಗೆ ಒಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗ್ತದೆ ಹಾಗಾಗಿ ನೀವು ಅದನ್ನು ತಗೊಂಬರಬೇಕು ಅದು ಜೆರಕ್ಸ್ ಪ್ರತಿ ಆದರೆ ಸಾಕು ನಮಗೆ ಒರ್ಜಿನಲ್ ಆಧಾರ್ ಕಾರ್ಡ್ ಏನು ಬೇಕಾಗೋದಿಲ್ಲ ಆಮೇಲೆ ನಿಮ್ಗೆ ಆ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ನಾವು ತೊಗೊಳ್ತೀವಿ ಯಾಕೆಂತ ಅಂದರೆ ನೀವು ಎಲ್ಲಿ ಯಾವ ಸ್ಥಳೀಯರು ಮತ್ತು ಎಲ್ಲಿಂದ ಮೊಬೈಲ್ದು ಸಿಮ್ ಕಾರ್ಡನ್ನು ಖರೀದಿ ಮಾಡ್ತೀರಿ ಅನ್ನೋದು ಅದು ದಾಖಲಾತಿಯಾಗಿರ್ತದೆ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ ಬಹಳ ಮುಖ್ಯ ಆಗಿರ್ತದೆ ಇನ್ನೊಂದೇನು ವಿಷಯ ಏನು ಅಂತ ಅಂದರೆ ಈಗ ಸಿಮ್ ಕಾರ್ಡ್ಗಳು ಹೊಸ್ದಾಗಿ ತಗೊಳ್ಳೋರು ಈಗ ಯಾವುದೋ ಊರಿಂದ ಬಂದು ಇನ್ನೊಂದೂರಲ್ಲಿ ತೊಗೊಳ್ತಿರ್ತಾರೆ ಹಾಗಾಗಿ ನೀವು ಯಾವುದೇ ಊರಲ್ಲಿ ಸಿಮ್ ಕಾರ್ಡನ್ನು ಪರ್ಚೆಸ್ ಮಾಡಬಹುದು ಅದಕ್ಕೇನು ಸಮಸ್ಯೆ ಇಲ್ಲ ಆದರೆ ಪ್ರತೀ ಸಿಮ್ ಕಾರ್ಡ್ ತಗೊಂಡಾಗ್ಲು ನೀವು ಆದಷ್ಟು ಆಧಾರ್ ಕಾರ್ಡನ್ನೇ ನಾವು ದಾಖಲಾತಿಯನ್ನಾಗಿ ಸ್ವೀಕರಿಸ್ತೀವಿ ಗೊತ್ತಾಯ್ತಾ ಈಗ ಆಧಾರ್ ಕಾರ್ಡನ್ನು ಯಾಕೆ ನಾವು ಸ್ಕ್ಯಾನ್ ಮಾಡ್ತಿವಿ ಅನ್ನೋದು ಆಗ್ಲೇ ಹೇಳಿದ್ನಲ್ಲ ನಿಮಗೆ ಅದೊಂದು ದಾಖಲಾತ್ಯಾಗಿ ಉಳಿದು ಯಾರ ಹೆಸರಲ್ಲಿ ಸಿಮ್ ಕಾರ್ಡ್ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕಾಗಿರುತ್ತಲ್ಲ ಹಾಗಾಗಿ ನಾಳೆ ನಿಮ್ಮ ಸಿಮ್ಮನ್ನು ಯಾರಾದ್ರೂ ಮಿಸ್ಯೂಸ್ ಮಾಡಬಹುದು ನೀವೆನಾದ್ರು ಕಳ್ಕೊಂಡಿದ್ರೆ ಅದನ್ನ ಇಮಿಡಿಯೇಟ್ಟಾಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಆವಾಗ ಅಥವಾ ಎಲ್ಲಾದ್ರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾವು ರದ್ದುಗೊಳಿಸ್ಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಅದು ನಿಮ್ಮದೆ ಸಿಮ್ ಕಾರ್ಡು ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿ ಅಂತ ಅಂದರೆ ಅದು ಆಧಾರ್ ಕಾರ್ಡ್ ಆಗಿರ್ತದೆ ಹಾಗಾಗಿ ನಾವು ಆಧಾರ್ ಕಾರ್ಡನ್ನೇ ತೊಗೊಳ್ತೀವಿ ನೀವು ಯಾವುದೇ ಊರಲ್ಲಿ ಹೋಗಿ ಎಲ್ಲೇ ಆದ್ರು ಸಹ ಸಿಮ್ ಕಾರ್ಡನ್ನು ತಗೋಬಹುದು ಓ ಅಗತ್ಯವಾಗಿ ಕರ್ನಾಟಕದ ಯಾವ ಮೂಲೆಯಲ್ಲಾದ್ರೂ ನೀವು ಆಧಾರ್ ಕಾರ್ಡನ್ನು ತಗೋಬೋದು ಸ್ವಾರಿ ಯಾವುದು ಸಿಮ್ ಕಾರ್ಡನ್ನು ತಗೋಬೋದು